ನಾನು ನನ್ನ ಬಾಲ್ಯದಲ್ಲಿ ತುಂಬಾ ಓಡಾಡಿದ್ದೀನಿ ತುಂಬ ಸುತ್ತಾಡಿದೀನಿ ಕೂಡ ಪ್ರತಿ ವರ್ಷನೂ ಶಾಲೆಗಳು ಮುಗ್ದ ಮೇಲೆ ಮಾರ್ಚ್ ತಿಂಗಳಲ್ಲಿ ರಜಾ ಸ್ಕೂಲ್ ರಜಾ ಇದ್ದಾಗ ಸೊ ಮೂ ಹತ್ತತ್ತಿರ ಮೂರು ತಿಂಗಳು ನಮಗೆ ರಜಾ ಇರ್ತಾಯಿತ್ತು ಸೊ ಆ ಮೂರು ತಿಂಗಳು ಕೂಡಾ ನಾನು ನಮ್ಮ ತಾತ ಅಜ್ಜಿ ಜೊತೆಯಾಗಲಿ ನಮ್ಮ ತಂದೆ ತಾಯಿ ಜೊತೆಯಾಗಲಿ ಪ್ರತಿಯೊಂದು ಅವ್ರು ಯಾವ ಊರಲ್ಲಿರ್ತಾರೆ ಆ ಊರ್ಗೆ ಹೋಗಿ ಆ ಊರಿನ ಸುತ್ತಮುತ್ತ ಇರೋ ಪ್ರವಾಸದ ಸ್ಥಳಗಳಾಗಲಿ ಅಲ್ಲಿ ಏನೇನು ನೋಡ್ಬೋದು ಅದೆಲ್ಲ ತುಂಬ ಸುತ್ತಾಡಿದ್ದೀನಿ ಅದರಿಂದ ತುಂಬಾ ತಿಳ್ಕೊಂಡಿದ್ದೀನಿ ಕೂಡ ಸೊ ಹೀಗೇ ನನಗೆ ಹಲವಾರು ನೆನಪಿದೆ ಸೊ ನಾನು ಮುಂಚೆ ನಮ್ಮ ತಾತ ಅಜ್ಜಿ ಎಲ್ಲೆಲ್ಲಿರ್ತಾಯಿದ್ದರೋ ಅಲ್ಲೆಲ್ಲ ತುಂಬ ಓಡಾಡಿದ್ದೀನಿ ಇವಾಗ ನಾನು ಓಡಾಡಿರೋಂಥ ಜಾಗಗಳಾಗ್ಲಿ ಗುಲ್ಬರ್ಗ ಆಗಿರ್ಬೋದು ಗೋವಾ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಬೆಂಗಳೂರು ಮೈಸೂರು ಈ ಥರ ಸುಮಾರು ಜಿಲ್ಲೆಗಳು ತು ಓಡಾಡಿದೀನಿ ಕೂಡ ನನಗೆ ತುಂಬ ಅತಿ ಅಮೂಲ್ಯವಾಗಿರೋ ನೆನಪು ಅಂತಂದರೆ ನಾನು ನಮ್ಮ ತಾತ ಅಜ್ಜಿ ಜೊತೆ ಗೋವಾಗೆ ಹೋಗಿದ್ದು ಅಲ್ಲಿ ಗೋವಾದಲ್ಲಿ ಸೊ ನಾನು ಮೊದಲ್ನೇ ಸರ್ತಿ ಸಮುದ್ರ ನೋಡಿದ್ದು ಸಮುದ್ರದಲ್ಲಿ ಆಟ ಆಡಿದ್ದಾಗಿರ್ಬೋದು ಹಾಗೇ ಪ ಅಲ್ಲಿರುವಂತಹ ಬ ಸುಮಾರು ಬೆಟ್ಟ ಗುಡ್ಡ ತುಂಬ ನಮ್ಮ ಪರಿಸರಕ್ಕೆ ತುಂಬ ಕನೆಕ್ಟಾಗುವಂಥ ಜಾಗ ಆಗಿದೆ ಅಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಂದಾಗಿರಲಿ ನಾವೇನು ಫಾರಿನ್ ಕಂಟ್ರೀಸ್ ಅಂತ ಕರೀತೀವಿ ಅಲ್ಲಿಂದ ಜನ ತುಂಬ ಬಂದಿರ್ತಾರೆ ಅವ್ರ ಜೊತೆ ಮಾತಾಡುವಂಥ ಅವಕಾಶ ನಿಮಗೆ ತುಂಬ ಸಿಗುತ್ತೆ ಅವ್ರ ಅವ್ರ ಕಲ್ಚರ್ ಬಗ್ಗೆನೂ ನಿಮಗೆ ತುಂಬ ನಾಲೆಜ್ ಸಿಗುತ್ತೆ ಅದ್ರ ಬಗ್ಗೆ ತುಂಬಾ ತಿಳ್ಕೊ ತಿಳಿವಳ್ಕೆ ಬರುತ್ತೆ ನಿಮಗೆ ಹೀಗೇ ನಾನು ಸುಮಾರು ಜಾಗಗಳಲ್ಲಿ ಸುತ್ತಾಡಿದೀನಿ ಕೂಡ ಹಾಗಾಗಿ ಆ ನೆನ್ಪು ಎಲ್ಲ ನನಗೆ ತುಂಬಾ ಇದೆ ಸೊ ಇವಾಗ ಪ್ರತಿಯೊಂದನ್ನು ನಾನು ನೆನ್ಸ್ಕೊಳ್ತ ಹೋದರೆ ನಾನು ಒಂದು ಅದ್ರ ಬಗ್ಗೆ ಪುಸ್ತಕನೇ ಬರೀಬೋದು ನನ್ನ ಬಾಲ್ಯದ ದಿನಗಳು ತುಂಬ ಚೆನ್ನಾಗಿತ್ತು